ಹಲೋ ನಾವು ಮೊನ್ನೆ ಟ್ರಿಪ್ ಮಾಡಿದೆವ್ರಿ ನನ್ನದೇ ಕಾರು ನನ್ನದೇ ಫ್ರೆಂಡ್ಸು ನನ್ನ ಫ್ರೆಂಡ್ ಸರ್ಕಲ್ಲು ಪ್ಲಸ್ಸು ಫ್ಯಾಮಿಲಿ ತೊಗೊಂಡು ನಾನು ಇದಕ್ಕೆ ಹೋದೆ ಧರ್ಮಸ್ಥಳ ಅಂದ್ರೆ ಧಾರವಾಡದಿಂದ ಧರ್ಮಸ್ಥಳ ಫೋರ್ ಏಯ್ಟಿ ಕಿಲೋಮೀಟರ್ ನಮ್ಮನ್ನೇ ನಮ್ಮ ಧಾರವಾಡದಿಂದ ಅಲ್ಲಿಂದ ಉಗರ ಫ್ಯಾಮಿಲಿಯು ಅದೂ ಅರ್ಬಿ ಆಮೇಲೆ ಅಡಗೆ ಆಮೇಲೆ ನೀರು ನೀರು ಅಂದರೆ ವಾಟ್ರು ವಾಟ್ರು ಎಲ್ಲ ತೊಗೊಂಡು ಧಾರ್ವಾಡಕ್ಕೆ ಧಾರ್ವಾಡದಿಂದ ಬೆಂಗಳೂರಿಗೆ ಇದು ಸಾರಿ ಧರ್ಮಸ್ಥಳಕ್ಕೆ ಹೋದೆವು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಇತ್ತು ಅಲ್ಲೂ ಆಲ್ಮೋಸ್ಟಾ ಬಸ್ ಎಲ್ಲ ಫ್ರೀನ ಅದಾವೆ ರೀ ಗೋರ್ಮೆಂಟ ಇದು ನಮ್ದು ಸಿದ್ರಾಮಯ್ಯ ಗೋರ್ಮೆಂಟ್ ಕರ್ನಾಟಕ ಗೋರ್ಮೆಂಟ್ ಬಸ್ ಎಲ್ಲ ಫ್ರೀ ಆಗಿದ್ದರಿಂದ ನನ್ಗೇನೂ ಪ್ರಾಬ್ಲಮ್ ಆಗಲಿಲ್ಲ ಧಾರ್ವಾಡದ ಧಾರ್ವಾಡದಿಂದ ಧರ್ಮಸ್ಥಳಕ್ಕೆ ಅಲ್ಲಿ ಹೋದ ಮೇಲೆ ನಾವು ಅಲ್ಲಿಂದ ಆ್ಯಕ್ಚುಲೀ ನಾನು ಡ್ರೈವರ ನನ್ನ ಕಾರೇ ತೊಗೊಂಡು ಹೋಗಿರೋದು ಆಮೇಲೆ ಅಲ್ಲ ಕಾರೊಳಗೆ ಜನ ಜಾಸ್ತಿ ಆಗಿ ಎಲ್ಲ ಹುಡುಗ್ರ್ ಬಂದುಬಿಟ್ರಿಪ್ಪ ನಮ್ಮ ಫ್ಯಾಮ್ಲೀ ನನ್ನ ಹೆಂಡ್ತಿ ಫ್ಯಾಮ್ಲೀ ಎಲ್ಲರೂ ತೊಗೊಂಡು ನಾನು ಇದಕ್ಕೆ ಹೋದೆ ಬೆಂಗ್ಳೂ ಇದು ತ ಮಾ ಧರ್ಮಸ್ಥಳಕ್ಕೆ ಅದಕ್ಕೆ ಫ್ರೆಂಡ್ಸ್ ಜಾಸ್ತಿ ಆಗಿ ಅದು ಅದರಲ್ಲ ಅದಕ್ಕೆ ನಾನು ಗಾಡಿ ತೊಗೊಂಡು ನನ್ನ ಮಾ ಹುಡುಗ್ರಿಗ್ ಅಷ್ಟೇನ ಕರ್ಕೊಂಡ್ ಹೋದೆ ನನ್ನ ಹೆಣ್ಣು ಮಕ್ಕಳಿಗೆಲ್ಲ ಬಸ್ಸಿಗೆ ಹತ್ತಿಸಿದೆ ಬಸ್ಸಿಗೆ ಹತ್ತಿಶಿ ಅವ್ರಿಗ ಧರ್ಮಸ್ಥಳ ಬಸ್ ಹತ್ತಿಶಿ ಅವ್ರಿಗ ಧರ್ಮಸ್ಥಳ ಕಳಿಸಿದೆ ನಾನು ಕಾರ್ ತೊಗೊಂಡು ಫಾಲೊ ಮಾಡಿದ್ದೆ ನಮ್ಮ ಹುಡುಗ್ರ ಜೊತೆ ಕಾರ್ ಒಳಗೆ ಹೋಗ್ಬೇಕಾರೆ ನಾನು ನೀರು ಆಮೇಲೆ ಅವ್ರದ್ದು ರೊಟ್ಟಿ ಗಂಟು ಚಪಾತಿ ಗಂಟು ಊಟದ ಗಂಟೆಲ್ಲ ತೊಗೊಂಡು ಧರ್ಮಸ್ಥಳಕ್ಕೆ ಹೋದೆ ಅವ್ರು ನನ್ನ ಫ್ಯಾಮ್ಲೀ ಬಸ್ ಒಳಗೆ ಬಂದರೆ ಯಾಕಂದ್ರೆ ಫ್ರೀ ಐತಲ್ಲ ಅದಕ್ಕೆ ಅವರೆಲ್ಲ ಬಸ್ಸಿಗೆ ಬಂದ್ರೆ ನಾನು ಕಾರ್ ತೊಗೊಂಡ್ ನನ್ನ ಖರ್ಚು ಒಳಗೆ ನಾನು ಇದನ್ನು ಮ ಧರ್ಮಸ್ಥಳಕ್ಕೆ ಬಂದೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋದ್ವಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಯೂ ನನ್ನದು ರೂಮ್ ಹಿಡಿದ್ವಿ ರೂಮ್ ಹಿಡಿದು ಅಲ್ಲಿ ಊಟ ಫ್ರೀ ಇತ್ತು ಊಟ ಮಾಡ್ಕೊಂಡ್ವಿ ಮತ್ತು ಅಲ್ಲಿಂದ ಮತ್ತು ಧರ್ಮಸ್ಥಳಕ್ಕೆ ಬಂದ್ವಿ ಧರ್ಮಸ್ಥಳಕ್ಕೆ ಬಂದು ಒಂದು ರೂಮ್ ಹಿಡಿದ್ವಿ ರೂಮ್ ಹಿಡಿದು ಇದು ಒಂದು ರೂಮ್ ಹಿಡಿದು ರೂಮ್ ಒಳಗೆ ವೇಸ್ಟ್ ಮಿನಿಮಮ್ ನಾವು ಹದಿನಾಲ್ಕು ಮಂದಿ ಫ್ಯಾಮ್ಲಿ ಇತ್ತು ನನ್ನ ದೋಸ್ತ್ರಗೆ ಒಂದು ರೂಮ್ ಮಾಡಿದೆ ನನ್ನ ಫ್ಯಾಮಿಲಿಗೆ ಒಂದು ರೂಮ್ ಮಾಡಿದೆ ಆಮೇಲೆ ನನ್ನ ಮಗಂದು ತಲೆ ಬೋಳು ಕೊಡುದಿತ್ತು ತಲಿ ಬೋಳು ಅಂದ್ರೆ ಅದು ಬೇಡಿಕೊಂಡಿದ್ದೆ ಅವ್ನ್ಗೆ ಮ ಹುಟ್ತಾವ್ ಗಂಡು ಮಗ ಹುಟ್ಟಲಿ ಅಂತ್ಹೇಳಿ ನಾ ಬೇಡಿಕೊಂಡಿದ್ದೆ ಬೇಡ್ಕೊಂಡಿದ್ದಕ್ಕೆ ಅವ್ನ್ಗೆ ತಲಿ ಬೋಳು ಕೊಟ್ಟೆ ತಲಿ ಬೋಳು ಕೊಟ್ಟು ಅದೂ ಎಲ್ಲಿ ಧರ್ಮಸ್ಥಳ್ದೊಳಗೆ ಧರ್ಮಸ್ಥಳಕ್ಕೆ ದೇವ್ರ್ಗೆ ನಾ ನಿಂಗೆ ತಲೆ ಬೋಳು ಕೊಡ್ತೀನಪ್ಪ ಅಂತ್ಹೇಳಿ ನನ್ನ ಮಗ ಹುಟ್ಟಿದ್ಕೆ ಅವಂಗೆ ಕೊಡ್ತೇನೆ ಅಂತ ಹೇಳಿದ್ದೆ ಅವ್ನ ಕರ್ಕೊಂಡ್ ಹೋಗಾಕ್ ಇಷ್ಟೆಲ್ಲ ಪ್ಲ್ಯಾನ್ ಹಾಕೊಂಡ ಸಿದ್ರಾಮಯ್ಯಂದು ಫ್ರೀ ಬಸ್ ಐತೆ ಅಂತ್ಹೇಳಿ ಹೆಣ್ಣುಮಕ್ಳು ಕಳ್ಸಿದೆ ನನ್ನ ಬೈಕ್ ನನ್ನ ಇದು ಕಾರ್ ತೊಗೊಂಡು ಸರ್ಕ್ ನಮ್ದು ಸರ್ಕಲ್ಲ ಫ್ರೆಂಡ್ ಸರ್ಕಲ್ ಫ್ರೆಂಡ್ಸ್ ಸರ್ಕಲ್ ಕರ್ಕೊಂಡು ನಾನು ಇದಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಅದು ಆಗಲೇ ಹೇಳಿದೆ ಅಲ್ವ ಇದಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬಂದು ಎರಡು ರೂಮ್ ಮಾಡಿದೆ ಎರಡು ರೂಮ್ ಮಾಡಿದೆ ಅಲ್ಲಿ ಒಂದು ಸೊಲ್ಪ ರೂಮಿಂದು ಒಂದು ಸೊಲ್ಪ ಪ್ರಾಬ್ಲಮ್ ಆಯ್ತು ಆ್ಯಕ್ಚುಲಿ ನಾವು ಇಲ್ಲಿಂದ ದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋದಮೇಲೆ ಇದು ಆಗಲಿಲ್ಲ ರೂಮೇ ಸಿಗಲಿಲ್ಲ ಅದೇ ರೋಡ್ ಮ್ಯಾಲೆ ಮಲ್ಕೊಂಡು ಆಮೇಲೆ ರೋಡ್ ಮ್ಯಾಲೆ ಮಲ್ಕೊಂಡು ಬೆಳಗ್ಗೆ ನಾನು ಒಂದು ಚಾ ಕೂಡಿದೆ ಹುಡುಗರು ಅನ್ಕಿ ಸಣ್ಣ ಸಣ್ಣ ಮಕ್ಳು ಅದಾವ ಒಂದು ಎರಡನೇ ವಯಸ್ಸಿಂದೈತಿ ಒಂದು ಮೂರನೇ ವಯಸ್ಸಿಂದೈತಿ ಒಂದು ಐದನೇ ವಯ್ಸಿಂದು ಅದರ ಅವರಿಗೆ ರೂಮ್ ಅಡ್ಜಸ್ಟ್ ಆಗಲಿಲ್ಲ ರೂಮ್ ಸಿಗಲೇ ಇಲ್ಲ ಆ್ಯಕ್ಚೀ ಆ್ಯಕ್ಚುಲೀ ಹೋಗಿದ್ದು ನಾನು ಸಂಕ್ರಮಣಕ್ಕೂ ಸಂಕ್ರಮಣಕ್ಕೆ ಹೋಗಿದ್ದೆ ಅಲ್ಲಿ ರೂಮೇ ಸಿಗಲಿಲ್ಲ ನನ್ಗೆ ಹೋದ ಕೂಡ್ಲೇ ಒಂದು ಸ್ವಲ್ಪ ತ್ರಾಸು ಆಯ್ತು ತ್ರಾಸು ಆಯ್ತು ಮತ್ತು ಹುಡುಗರು ಎಲ್ಲ ಒಂದು ಅಲ್ಲೇ ಮ ರೋಡ್ ಮ್ಯಾಲೆ ಮಲ್ಕೊಂಡ್ರು ಹುಡುಗರು ಮತ್ತು ಫ್ಯಾಮ್ಲಿ ಎಲ್ಲ ಮಲ್ಕೊಂಡು ಬೆಳಗ್ಗೆ ಎದ್ದು ಚಾ ಕುಡಿದು ಒಂದು ರೂಮ್ ಸಿಕ್ತು ಆಮೇಲೆ ಆಮೇಲೆ ರೂಮ್ ಸಿಕ್ಮೇ ಎಲ್ಲಿ ಧರ್ಮಸ್ಥಳದಲ್ಲಿ ಹೊಕ ಧರ್ಮಸ್ಥಳ ಇದು ಉಜಿರೆ ಕಡೆ ಇದೆಯಲ್ಲ ಮಲೆನಾಡು

ರೂಮ್ ಸಿಕ್ಕ ಮ್ಯಾಲೆ ನಾನು ಏನು ಮಾಡಿದೆ ರೂಮ್ ಒಳಗೆ ನೀವೆಲ್ಲ ರೆಡಿಯಾಗಿರಿಪ್ಪ ಅಂತ ಹೇಳಿ ನಾನು ಮತ್ತು ದೇವ್ರ ದರ್ಶ್ನಕ್ಕೆ ಹೋದೆ ಸಂಕ್ರಮಣಕ್ಕೆ ಗದ್ದಲ ಇರ್ತೈತಿ ಪ್ಲಸ್ ಸೋಮ್ವಾರ ಐತಲ್ಲ ಸೋಮ್ವಾರ ಸೋಮ್ವಾರ ಪ್ಲಸ್ಸಾ ಸಂಕ್ರಮಣ ಎರಡಕ್ಕೂ ಗದ್ದಲ ಭಾಳ ಇರ್ತೈತಿ ಅಂತ್ಹೇಳಿ ಜಗುನಾ ಅವ್ರಿಗೆಲ್ಲ ಜಳಕ ಗಿಳಕ ಮಾಡಿ ಬನ್ರಿ ಹನ್ನೆರಡು ಗಂಟೆಗೆ ಊಟ ಚಾಲೂ ಆಕೈತಿ ಧರ್ಮಸ್ಥಳದ್ದು ಊಟ ಮಾಡ್ಕೊಂಡ ಸೀದಾ ನಾವು ಇದಕ್ಕೆ ಹೋಗೋಣ ಅಂತ್ಹೇಳಿದೆ ದರ್ಶ್ನಕ್ಕೆ ಹೋಗೋಣ ಅಂತ್ಹೇಳಿದೆ ದರ್ಶನದಾಗ ಸಿಕ್ಕಾಪಟ್ಟೆ ಏನದ ಪಾಳಿ ಕ್ಯು ಸಿಕ್ಕಾಪಟ್ಟಿ ಕ್ಯು ಕ್ಯೂ ಬೆಳಗ್ಗೆ ನಾವು ಊಟ ಮಾಡ್ಕೊಂಡು ಹನ್ನೆರಡು ಗಂಟೆಗ ಧರ್ಮಸ್ಥಳಕ್ಕೆ ಜಾಯಿನ್ ಆದ್ವಿ ಇದು ಪಾಳ್ಯಾಕ್ಕ ಕ್ಯೂಗೆ ಜಾಯ್ನ್ ಆದ್ವಿ ಹನ್ನೊಂದು ಗಂಟೆಯಿಂದ ನಮ್ಗೆ ದರ್ಶನ ಅಲ್ಲಿ ಒಳಗೆಲ್ಲ ಊಟ ಕೊಡ್ತಿದ್ದರು ಊಟ ಅಂದ್ರೆ ಇವು ಸ್ನಾಕ್ಸ್ ಓನ್ಲಿ ಏ ಇದು ಸ್ನಾಕ್ಸ್ ಇವು ಅಂದರೆ ಸ್ನಾಕ್ಸ್ ಅಂದ್ರೆ ಇವು ಬಿಸ್ಲೆರಿ ಬಾಟ್ಲು ಸ್ನ್ಯಾ ಕಡ್ಲೆ ಶೇಂಗಾ ಆಮೇಲೆ ಚಿಪ್ಸೂ ಆಮೇಲೆ ಏನೇನೋ ಅಂತ ಏನೇನೋ ಬಂದಿದ್ವಿರಿಪ್ಪ ಅಲ್ಲಿ ಬಟಾಣಿ ಶಿ ಅವನ್ನೆಲ್ಲ ನಮ್ಗ ಅಲ್ಲೇ ಪಾಳಿ ಒಳಗೇನ ಕೊಡ್ತಿದ್ದರು ಅದನ್ನೆಲ್ಲ ತೊಗೊಂ ತೊಗೊಂಡು ತಿನ್ಕೊಂತ ತಿನ್ಕೊತ ಪಾಳಿ ಹಚ್ಕೊತ ಹಚ್ಕೊತ ನಮ್ಮ ಪಾಳಿ ಬಂದಿದ್ದು ಐದೂವರೆ ಬೆಳಗ್ಗೆ ನಾವು ಮಧ್ಯಾಹ್ನ ಒಂದು ಗಂಟೆಗೆ ಹಚ್ಚಿದ ಪಾಳಿ ಒಂದು ಗಂಟೆಗೆ ಬಂತು ರಿ ಇದು ಒಂದು ಗಂಟೆಗ ನಿಂತು ಬಿಡ್ತು ರಿ ಪಾಳಿ ಒಳಗೆ ಪುಲ್ ಗದ್ದಲ ಮಿನ್ನಿಮಮ್ ಯಾ ಈ ಎರಡರಿಂದ ಮೂರು ಸಾವಿರ ಜನ ಪಾಳಿ ಒಳಗೆ ಧರ್ಮಸ್ಥಳ ಲಾಸ್ಟ್ ಟ್ರಿಪ್ ಮತ್ತಿಂದು ಹೇಳತ್ತಿನಿ ನಾ ನಿಮ್ಗೆ ಪಾಳಿ ಹಚ್ಚಿದಿವಿ ಹಚ್ಚಿದಿವಿ ಮಧ್ಯಾಹ್ನ ಹನ್ನೆರಡು ವಡಿ ಒಂದು ಗಂಟೆಗೆ ಪಾಳಿ ಹಚ್ಚಿದವ್ರ್ ಸಂಜೆ ಆರು ಗಂಟೆಗೆ ನಮ್ಗೆ ದರ್ಶನ ಆಯ್ತು ಮಂಜುನಾಥಂದು ಧರ್ಮಸ್ಥಳ ಮಂಜುನಾಥನ ಧರ್ಮಸ್ಥಳ ಮಂಜುನಾಥಂದು ದರ್ಮಸ್ತ್ ಇದು ದರ್ಶನ ಆಯಿತು ಅಲ್ಲಿಂದ ಹೊರಗೆ ಬಂದ್ವಿ ಮತ್ತು ಅಲ್ಲಿಂದ ಸೀದಾ ರೂಮಿಗ್ ಹೋಗಿ ಲಗೇಜ್ ಎಲ್ಲ ರೆಸ್ಟ್ ಮಾಡಿದ್ವಿ ಆವತ್ತೊಂದು ದಿವ್ಸ ಮತ್ತು ಸ್ಟೇ ಅಲ್ಲೇ ಮ ಅಲ್ಲೇ ಅಲ್ಲೇ ರೂಮ್ ಒಳಗೆ ಇದ್ವಿ ರೂಮೊಳಗೆ ಇದ್ದು ಮತ್ತೆ ಬೆಳಗ್ಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತು ಹಂಗೆ ದರ್ಶನ ಏನು ಮಾಡೋದು ಬೇಡ ಹೊರಗೆ ಲೆನ್ಸ ಮಾಡಿ ಆಮೇಲೆಲ್ಲ ಆನೆದ್ ಇದು ಐತೆ ರಿ ಆನೆ ಅದಾವೆ ರಿ ಅಲ್ಲಿ ಆನಿಗಳ ಪಾಯಿಂಟು ಅಲ್ಲಿ ಹೋದ್ವಿ ಎಲ್ಲ ಹುಡುಗ್ರಿಗ್ ಅಲ್ಲಿ ಕರ್ಕೊಂಡ್ ಹೋಗಿ ಹುಡುಗ್ರುಗೆ ಇನ್ನೂ ಹೇಳೋದು ಭಾಳ ಐತಿ ತಲಿ ಬೋಳು ಎಲ್ಲ ಕೊಟ್ವಿ ನನ್ನ ಮಗಂದು ತಲೆ ಬೋಳು ಕೊಟ್ಟು ಮತ್ತು ಮಾ ನನ್ನ ಮಾ ನನ್ನ ಮಕ್ಕಳಿಗೆಲ್ಲ ಆಟಿಕೆ ಸಾಮಾನು ಕೊಡ್ಸಿದ್ವಿ ಆಟಿಕೆ ಸಾಮಾನು ತೊಗೊಂಡು ಸೀದಾ ಇದಕ್ಕೆ ಆನೆ ನೋಡಕ್ಕ ಹೋದ್ವಿ ಅಲ್ಲಿ ಆನಿದು ಒಂದು ಹಿಂದೆ ಧರ್ಮಸ್ಥಳದ ಹಿಂದೆ ಒಂದು ಸ್ಥಳ ಐತಿ ಆ ಸ್ತಳಕ್ಕೆ ಹೋಗಿ ಆನೆಗಳೆಲ್ಲ ತೋರಿಸ್ಕೊಂಡು ಮತ್ತು ಅಲ್ಲಿಂದ ಇವ್ರ ಲಗೇಜ ನನ್ನ ಮಕ್ಳದ್ದು ನನ್ನ ಹೆಂಡ್ತಿ ನಮ್ಮ ಅತ್ತೆದು ಲಗೇಜ ದೊಡ್ಡದಿತ್ತು ಅದನ್ನು ಹೊತ್ಕೊಂಡ್ ಅಡ್ಯಾಡಕ್ಕೆ ಸುಸ್ತಾಗತಿತ್ತು ನನ್ಗೆ ಆ್ಯಕ್ಜುಲಿ ಡ್ರೈವರ ಅದಕ್ಕೆ ನಮ್ಮ ದೋಸ್ತರಿಗೆಲ್ಲ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿದ್ದೆ ನೋಡಪ್ಪ ನಾನು ಫ್ಯಾಮ್ಲಿಗೆ ಬಂದೇನಿ ಫ್ಯಾಮ್ಲಿ ಜೊತೆ ಅಡ್ಡಾಡ್ತೀನಿ ನಿಮ್ದು ನೀವು ದರ್ಶನ ಮಾಡ್ಕೊಂಡ್ ಇದು ಮಾಡಿರಿ ಅವ್ರಿಗ ನನ್ನ ಕಾರಿಂದು ಚಾವಿನೂ ಕೊಟ್ಟೆ ನಿಮ್ಮ ಪಾಡಿಗೆ ನೀವು ಹೋಗಿರಿ ನಾ ಅವ್ರ ಜೊತೆಗೆಲ್ಲ ಬಸ್ಸಿಗೆ ಬರ್ತೀನಿ ಅಂತ ಹೇಳಿ ನಮ್ಮ ದೋಸ್ತರಿಗೆಲ್ಲ ಕಳಿಸಿ ನಮ್ಮ ಜೊತೆ ಅಡ್ಯಾಡಿದ್ರೆ ಅವ್ರ್ಗೇ ತ್ರಾಸು ಆಕಿತ್ತು ಯಾಕಂದ್ರೆ ಅವ್ರು ಬೇರೆ ಲೈನೊಳಗೆ ಇರ್ತಾರ ನಾನು ಬೇರೆ ಲೈನೊಳಗೆ ಈ ಹುಡುಗ್ರು ಅತಂತ್ರಕ್ಕವು ಅಂತ್ಹೇಳಿ ಹುಡುಗ್ರ ಸಂಬಂಧ ಹುಡುಗ್ರ ಮ್ಯಾಲೆ ಕೇರ್ ಮಾಡ್ಕೊಂಡು ನಾನು ಫ್ಯಾಮ್ಲಿ ಜೊತೆ ಇರಕ್ಕ ಡಿಸೈಡ್ ಮಾಡಿದೆ ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿ ಹುಡುಗ್ರಿಗೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಪಾಡಿಗೆ ಅವ್ರಿಗ ನಾನು ಕಾರಿನ ಚಾವಿ ಅವ್ರಿಗೆ ಕೊಟ್ಟು ನಿಮ್ಮ ಪಾಡಿಗೆ ನೀವು ಹೋಗಿಬಿಡಿರಿಪ್ಪ ಅಂತ್ಹೇಳಿ ನಾನು ಫ್ಯಾಮ್ಲಿ ಕರ್ಕೊಂಡ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆವ್ರಿಪ್ಪ ಬಸ್ ಸ್ಟ್ಯಾಂಡಿಗೆ ಬಂದು ಹುಡುಗ್ರುಗ್ರೆಲ್ಲ ಅವು ಆಟಿಕೆ ಸಾಮಾನೆಲ್ಲ ಕೊಡ್ಸಿದ್ವಲ್ಲ ನಾನು ಸಾ ನನ್ನ ದೊಡ್ಡ ಮಗಂಗೆ ನನ್ನ ಸಣ್ಣ ಮಗಂಗೆ ಇದನ್ನು ಕೊಡಿಸಿದೆ ಗನ್ನು ಬಂದೂಕು ಬಂದೂಕು ಕೊಡ್ಸಿದೆ ಆಮೇಲೆ ಡಾಕ್ಟ್ರಾ ಸಾಮಾನು ನನ್ನ ಎರಡನೇ ಮಗ್ಳು ಕೇಳಿದ್ಳು ಆಕಿಗೆ ಅದನ್ನು ಕೊಡಿಸಿದೆ ಸಣ್ಣಾಕೆ ಅದು ಆಕಿಗಿಂತ ದೊಡ್ಡಾಕಿ ಅಡ್ಗೆ ಮನೆ ಸಾಮಾನು ಕೇಳಿದ್ಳು ಅದನ್ನು ಕೊಡಿಸಿದೆ ಅದನ್ನು ಕೊಡಿಸಿ ಯಾ ಮತ್ತು ಇದಿಷ್ಟು ಕೊಡ್ಸುದು ಅಂತ್ಹೇಳಿ ಅವ್ರಿಗೆಲ್ಲ ಕೊಡಿಸಿ ಅಳ್ತಾರ್ರಿ ಮಾ ಇದು ಮೇಯ್ನ್ಟೇನ್ ಆಗೂ ಮಾ ಕಂಟ್ರೋಲ್ ಆಗೋದಿಲ್ಲ ಹುಡುಗ್ರಿಗ್ ತೊಗೊಂಡ್ ಅಡ್ಡಾಡೋದು ಹಿಂಗಾಗಿ ಮೂರೂ ಮಂದಿ ತೊಗೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬಸ್ ಹತ್ತಿ ಕು ಉಜಿರೆ ಬಸ್ ಸ್ಟ್ಯಾಂಡಿಗೆ ಬಂದೆ ಉಜಿರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತು ಅಲ್ಲಿಂದ ಇದಕ್ಕೆ ಹೋಬಕ್ ಅಂದು ಮಾಡಿದ್ವಿ ಎಲ್ಲಿ ಕಾ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣ ದೇವಸ್ಥಾನಕ್ಕೆ ಹೋಬೇಕಂದು ಮಾಡಿದೀವಿ ಅಲ್ಲಿ ಆಗಲಿಲ್ಲ ಸುಮ್ನೆ ಏನೂ ಬೇಡ ಬೇಡ ಸುಮ್ನೆ ಸುಸ್ತು ಆಕಿವಿ ಬಸ್ ಒಳಗೆ ಅಂತ ಹೇಳ್ಕೊಂಡು ಉಜಿರೆಯಿಂದ ಬಸ್ ಹತ್ತಿ ಸೀದಾ ಕಡೂರು ಬಸ್ ಸ್ಟಾಂಡಿಗೆ ಇಳಿದು ಕಡೂರು ಬಸ್ ಸ್ಟ್ಯಾಂಡಿಂದ ನಾವು ಸೀದಾ ಧಾರ್ವಾಡಕ್ಕೆ ಬಂದು ಸ್ಟೇ ಮಾಡಿದ್ವಿ ಇಷ್ಟೆಲ್ಲ ಆತು ನೋಡಿರಿಪ್ಪ ನಮ್ಮ ಕತೆ ಧರ್ಮಸ್ಥಳ ಹೋಗಿದ್ದು ಆ್ಯಕ್ಚುಲಿ ನಾ ಡ್ರೈವರ್ ಎಲ್ಲ ಊರು ಅಡ್ಡಾಡೇನಿ ಇದು ನನ್ನ ಫ್ಯಾಮ್ಲಿ ಕರ್ಕೊಂಡ್ ಅಡ್ಡಾಡಿದ ಒಂದು ವಿಷಯ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ